ನಾನು ರೇಡಿಯೋ ಕೇಳಿಸ್ಕೋಳಲ್ಲ ಟಿ ವಿ ಪ್ರೋಗ್ರಾಮೇ ನಾನು ಜಾಸ್ತಿ ನೋಡೋದು ಅದಲ್ಲಿ ನನಗೆ ತುಂಬ ಪ್ರೋಗ್ರಾಮ್ಗಳಿದೆ ಅದಲ್ಲಿ ನಂಗೆ ಫಸ್ಟ್ ಪ್ರೋಗ್ರಾಮ್ ಏನು ಇಷ್ಟ ಅಂದರೆ ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ ಅದಲ್ಲಿ ನಂಗೆ ಫೇವ್ರೇಟ್ ಹೀರೋನೇ ಇದು ಹ್ಯಾಂಕರ್ ಮಾಡ್ತಾ ಇರೋದು ಅದಲ್ಲಿ ನನಗೆ ಯಾವ ಎಪಿಸೋಡು ಇಷ್ಟ ಇಲ್ಲ ಹೋದ್ ವರ್ಷದಲ್ಲಿ ಎಪಿಸೋಡ್ ನಂಗೆ ತುಂಬ ಇಷ್ಟ ಆಯಿತು ಅದಲ್ಲಿ ಎಷ್ಟು ಚೆನ್ನಾಗಿ ಅಜ಼ೀಮ್ ಅಂತ ಒಂದು ಕಂಟೆಸ್ಟೆಂಟ್ ಇದ್ದರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗೇಮ್ ಆಡೋಕೆ ಬಂದಿದ್ದರು ಅವ್ರನ್ನ ನೋಡಿದರೆ ನಂಗೆ ತುಂಬ ಇಷ್ಟ ಯಾಕಂದರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಏನು ಮಾತಾಡಬೇಕು ಅದು ಮಾತಾಡ್ತಾರೆ ಅದಕ್ಕೆ ಅವರಂದರೆ ನನಗೆ ತುಂಬ ಇಷ್ಟ ಅವರು ಗರ್ಲ್ಸ್ ಅಲ್ಲಿ ಒಬ್ಬರಿದ್ದಾರೆ ಅವರು ತುಂಬ ಪೊಲೈಟ್ ಆಗಿರ್ತಾರೆ ಒಳ್ಳೆಯವ್ರು ಏನು ಮಾತಾಡಬೇಕು ಏನಕ್ಕೆ ನಾವು ಬಂದಿದ್ದು ಗೇಮ್ ಆಡೋಕ್ಕೆ ಅದಕ್ ಅದಕ್ ಮಾತ್ರ ಅವರು ಮಾತಾಡ್ಕೊಂಡು ಅಷ್ಟು ಚೆನ್ನಾಗಿ ಎಲ್ಲರಿಗು ರೆಸ್ಪೆಟ್ ಮಾಡ್ಕೊಂಡು ಇರ್ತಾರೆ ನಂಗೆ ತುಂಬ ಇಷ್ಟ ಆ ಹ್ಯಾಂಕರೇ ಆ ಪ್ರೋಗ್ರಾಮ್ ಮಾಡ್ತಾ ಇರೋದು ನನಗೆ ಬಿಗ್ ಬಾಸ್ ನೋಡಕ್ಕೆ ತುಂಬ ತುಂಬ ಇಷ್ಟ ಅದಲ್ಲಿ ಜಾಸ್ತಿ ಬಿಗ್ ಬಾಸಲ್ಲಿ ಜಗಳ ಮಾಡ್ತಾರೆ ಅದಲ್ಲಿ ಜಗಳ ಮಾಡೋವಾಗ ಅದೆಲ್ಲ ನೋಡೋವಾಗ ಉಣ್ಣ ಚೆನ್ನಾಗಿರುತ್ತೆ ಅವ್ರು ಏನೇನು ಜಗಳ ಮಾಡ್ತಾರೆ ಏನೇನು ಮಾತಾಡ್ತಾರೆ ಯಾರು ಒಟ್ಟಿಗೆ ಸರಿಯಾಗ್ ಮಾತಾಡ್ತಾರೆ ಯಾರು ಸರಿಯಾಗ್ ಮಾತಾಡ್ತಾರೆ ಯಾರು ಸರಿಯಾಗ್ ಮಾತಾಡಲ್ಲ ಅದೆಲ್ಲ ನೋಡಿದರೆ ನಾವು ಜಗಳ ಮಾಡೋವಾಗ ಅದರಲ್ಲಿ ನಮಗೆ ಏನೋ ಒಂಥರ ನನಗೆ ಖುಷಿ ಆಗುತ್ತೆ ಜಗಳ ಮಾಡ್ತಾ ಇರುವಾಗ ಚೆನ್ನಾಗಿರುತ್ತೆ ಬಿಗ್ ಬಾಸಲ್ಲು ಸ್ಟಾರ್ಟ್ ಮ್ಯೂಸಿಕ್ ಅಂತ ಒಂದು ಶೋ ಬರುತ್ತೆ ಆ ಶೋ ಅಂದರೆ ನನಗೆ ತುಂಬ ಇಷ್ಟ ಅದಲ್ಲಿ ಮೂರು ಮೂರು ಆರು ಸಿಕ್ಸ್ ಆರು ಜನ ಬರ್ತಾರೆ ಅದಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಮೂರು ಮೂರು ಜನಾನ ಡಿವೈಡ್ ಮಾಡ್ತಾರೆ ಅದು ನಾವು ಒಂದೊಂದು ಅವ್ರವ್ರ ಒಂದೊಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ನಾವು ಮಾಡಿದರೆ ನಮಗೆ ಲಕ್ಕಿ ರೂಮ್ ಅಂತ ಅದಲ್ಲಿ ಒಂದು ಪ್ರೈಜ಼್ ಇರುತ್ತೆ ಆ ಪ್ರೈಜ಼್ ಅಲ್ಲಿ ನಾವು ಕ್ಲಿಕ್ ಮಾಡಿದರೆ ಆ ಪ್ರೈ಼ಜ಼್ ನಮಗೆ ಕೊಡ್ತಾರೆ ಇವಾಗ ನಮಗೆ ಒನ್ ಲ್ಯಾಕ್ ಇದ್ದರೆ ನಾವು ಅದೇ ಹೋಗ್ಬಿಟ್ಟು ನಾವು ಕ್ಲಿಕ್ ಮಾಡಿದರೆ ನಮಗೆ ಒನ್ ಲ್ಯಾಕ್ ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ಟಾರ್ಟ್ ಮ್ಯೂಸಿಕ್ ಅಂತ ಒಂದು ಶೋ ನನಗೆ ತುಂಬ ಇಷ್ಟ ಆ ಶೋ ಅದಲ್ಲಿ ತುಂಬ ಅಮೌಂಟ್ ಎಲ್ಲ ಕೊಡ್ತಾರೆ ಆ ಶೋ ಅಲ್ಲಿ ಸಿಕ್ಸ್ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ನಾವೇನನ ಹ್ಯಾನ್ಸರ್ ತಪ್ಪಾಗಿ ಹೇಳುದ್ರೆ ಅವಾಗ ನಮ್ಮೇಲೆ ನಮ್ಮೇಲೆ ನಾವು ಅವಾಗ ನಾವು ಏನನ ಇವಾಗ ಆನ್ಸರ್ ತಪ್ಪಾಗಿ ಅದೊಂದು ಸಾಂಗ್ ಬರುತ್ತೆ ಆ ಸಾಂಗನ್ನ ನಾವೇನನ ತಪ್ಪಾಗಿ ಹೇಳಿದ್ರೆ ಅದಲ್ಲಿ ಒಂದು ಸ್ಪ್ರೇ ಥರ ಬಂದು ನೀರು ಎತ್ತ್ಕೊಂಡು ಬಂದು ನಮ್ಮೇಲೆ ಹಾಕಿಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಶೋ ಅದು ಸಂಡೇ ಟೈಮಲ್ಲಿ ಬರುತ್ತೆ ಎಷ್ಟು ತುಂಬ ಪ್ರೋಗ್ರಾಮ್ಸ್ ಬರುತ್ತೆ ಅದಲ್ಲಿ ನಂಗೆ ತುಂಬ ಇಷ್ಟ ಒಂದೊಂದು ಪ್ರೋಗ್ರಾಮಲ್ಲಿ ಎಲ್ಲರು ಟಿ ವಿ ಸೀರಿ ಟಿ ವಿ ಸಿರಿಯಲ್ಸ್ ಅಲ್ಲಿ ಹೀರೋನೇ ಹೀರೋ ವಿಲ್ಲನ್ ವಿಲ್ಲಿ ಎಲ್ಲಾರು ಬರ್ತಾರೆ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ತಾತ ಅಜ್ಜಿ ಎಲ್ಲರು ಬರ್ತಾರೆ ಆ ಪ್ರೋಗ್ರಾಮಲ್ಲಿ ವೀಕ್ಲಿ ಒನ್ಸ್ ಆ ಥರ ವಾರ ವಾರ ಒಂದು ವಾರ ಬಿಟ್ಟು ಒಂದು ವಾರ ಆ ಥರ ಬರುತ್ತೆ ತುಂಬ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೆಲ್ಲ ನೋಡಿದರೆ ಅವರು ಹೊಸ ಹೊಸ ಟಾಸ್ಕ್ ಅಲ್ಲ ಕೊಡ್ತಾರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿರು ತುಂಬ ಚೆನ್ನಾಗಿರುತ್ತೆ ಅವರು ಏನೇನು ಮಾಡ್ತಾರೊ ಏನೇನು ಮಾಡ್ತಾರೆ ಹೊಸ ಹೊಸದಾಗಿ ಟಾಸ್ಕ್ಗಳೆಲ್ಲ ಕೊಡ್ತಾರೆ ನನಗೆ ಹ್ಯಾಂಕರ್ ಮಾಡಬೇಕು ಅಂತ ತುಂಬ ಆಸೆ ಅದಲ್ಲಿ ಪ್ರಿಯಾಂಕ ಅಂತ ಒಂದು ಆಂಕರ್ ಇದ್ದಾರೆ ಸೂಪರ್ ಆಗಿ ಮಾಡ್ತಾರೆ ಅವ್ರು ಅವ್ರು ತುಂಬ ಪೊಲೈಟ್ ಆ್ಯಂಡ್ ತುಂಬ ಕಾಮಿಡಿ ಮಾಡ್ತಾರೆ ಅವ್ರು ಅಷ್ಟು ಚೆನ್ನಾಗಿ ಎಲ್ಲಾರಹತ್ರ ಮಾತಾಡ್ತಾರೆ ಅವರು ಮಾತಾಡೋದು ನೋಡಿದ್ರೆ ನಮಗೆ ಅಷ್ಟು ಇಷ್ಟ ಆಗುತ್ತೆ ಎಲ್ಲಾರಹತ್ರ ಮುಖ ಹೊಡ್ದಿರಂಗೆ ಹಂಗೆ ಮಾತಾಡಲ್ಲ ಚೆನ್ನಾಗಿ ಮಾತಾಡ್ತಾರೆ ಎಲ್ಲಾರಹತ್ರ ಫ್ರೆಂಡ್ಲಿ ಆಗಿಬಿಡ್ತಾರೆ ಅವರು ಹೋದ ವರ್ಷ ಬಿಗ್ ಬಾಸ್ಗೆ ಹೋಗಿದ್ರು ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ತುಂಬ ಕಾಮಿಡಿ ಮಾಡ್ಕೊಂಡು ತುಂಬ ಎಲ್ಲಾರಹತ್ರ ಫ್ರೆಂಡ್ಸ್ ಆಗಿ ಇದ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲಾರಹತ್ರ ತುಂಬ ಚೆನ್ನಾಗಿದ್ರು ಅವರು ಬಿಗ್ ಬಾಸಲ್ಲಿ ಲಾಸ್ಟ್ ಆಗಿ ಬಂದರು ಬಟ್ ಲಾಸ್ಟಲ್ಲಿ ಫೈನಲ್ ಅಲ್ಲಿ ಬಂದಿಲ್ಲ ಅವರು ಲಾಸ್ಟ್ ಎಂಡ್ ವರೆಗು ಅವರು ಬಂದಿದ್ರು ತುಂಬ ಚೆನ್ನಾಗಿ ಎಲ್ಲಾರಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಂಕರ್ ಕೂಡ ಅಷ್ಟು ಕಾಮಿಡಿಯಾಗಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಮಾಡ್ಕೊಂಡು ಇಷ್ಟು ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸ್ ನಾವು ನೋಡಬೇಕು ಅಂದರೆ ಯಾವ ಆಂಕರು ನಮಗಿಷ್ಟ ಆಗಲ್ಲ ಬೇರೆ ಅವ್ರು ಪ್ರಿಯಾಂಕಾ ಅಂತ ಒಬ್ಬರು ಬರ್ತಾರೆ ಪ್ರಿಯಾಂಕಾ ಬಾಯಲ್ಲಿ ಮಾಕಪ್ಪ ಅಂತ ಬರ್ತಾರೆ ಅವ್ರು ಮಾಡಿದ್ರೆ ಅವ್ರು ಇಬ್ಬರು ಅಷ್ಟು ಕ್ಲೋಸ್ ಫ್ರೆಂಡ್ಸು ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಅವರು ಅವರು ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ ಅಷ್ಟು ಚೆನ್ನಾಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಅವರು ಅವ್ರದ್ದು ನಾವು ಶೋ ನೋಡಬೇಕು ಇವಾಗ ನಾವೊಂದು ಪ್ರೋಗ್ರಾಮ್ ನೋಡಬೇಕು ಟಿ ವಿಯಲ್ಲಿ ಅಂದರೆ ನಾನು ಬೇರೆ ಅವರಿಬ್ಬರು ಬಂದು ಆಂಕರ್ ಮಾಡಿದ್ರೇನೇ ನಾನು ನೋಡೋದು ಇಲ್ಲಾಂದರೆ ನೋಡಲ್ಲ ಎಲ್ಲಾರಿಗು ಅವರು ಅವ್ ಆಂಕರ್ ಅಂದರೆ ಅವ್ರು ಅಷ್ಟು ಫೇಮಸ್ ಆಗಿದ್ದಾರೆ ಅವರಂದ್ರೆ ಎಲ್ಲರ್ಗೂ ಇಷ್ಟ ಅವ್ರು ಶೋ ಮಾಡ್ತಾರೆ ಸೂಪರ್ ಸಿಂಗರ್ ಅಂತ ಒಂದು ಶೋ ಬರುತ್ತೆ ಅದು ನಂಗೆ ತುಂಬ ಇಷ್ಟ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸಾಂಗ್ ಹಾಡ್ತಾರೆ ಅದಲ್ಲಿ ತುಂಬ ಅವ್ರಿಬ್ರು ಹ್ಯಾಂಕರ್ ಆಗಿದಾರೆ ತುಂಬ ಕಾಮಿಡಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋದೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವಾಗ ನಮಗೆ ಇನ್ನು ಫೀಲ್ ಆದರೆ ನಾನು ಟಿ ವಿ ಪ್ರೋಗ್ರಾಮಲ್ಲಿ ಸೂಪರ್ ಸಿಂಗರ್ ಅಂತ ಬರುತ್ತೆ ಅದು ಬಿಗ್ ಬಾಸ್ ಎಲ್ಲ ನೋಡೋದು ಯಾಕಂದರೆ ಅವರು ತುಂಬ ಒಂಥರ ಫೀಲ್ ಮಾಡ್ತೀರಾ ಇವಾಗ ನಾವು ಫೀಲ್ ಮಾಡಲ್ಲ ಹಂಗೆ ನೋಡ್ಕೊತಾರೆ ಹಂಗೆ ಎಂಜಾಯ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಅವ್ರು ನೋಡೋವಾಗ ನನಗೆ ತುಂಬ ಇಷ್ಟ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಅವ ಆಂಕರ್ ಅಲ್ಲಿ ಬರಿ ಆಂಕರ್ಸ್ ಅಲ್ಲಿ ಅವ್ರು ಟು ಮೆಂಬರ್ಸ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ ನನಗೆ